ಹಲೋ ನಮಸ್ಕಾರ ಸರ್ ಇದು ಪೂರ್ವಿಕ ಸ್ಟೋರ್ಸ್ ಅಂತ ಹೇಳಿ ಹಾಂ ಹೇ ಹಾಂ ಹಾಂ ಹೇಳಿ ಸರ್ ಹೌದು ರಿ ಹಾಂ ಹೇಳಿ ರಿ ಸರ ಹೌದು ರಿ ನಿಮಗೆ ಟಚ್ ಫೋನ್ ಬೇಕಾ ಅನ್ನಕ್ಕೆ ಇದು ಕೀಪ್ಯಾಡ್ ಕೀಪೋಡ್ ಸಟ್ ಬೇಕಾ ಯಾವ್ದು ಬೇಕು ಸರ್ ಸಮ್ಸಂಗ್ ಐತ್ರಿ ಸರ್ರ ಓಪೋ ಎ ಒನ್ ಐತ್ರಿ ಮತ್ತೇನು ರೆಡ್ಮಿ ಅಲ್ಲಿ ರೆಡ್ಮಿ ಸೆವೆನ್ ಇದೆ ಮತ್ತು ಏನಂತೆ ನಿಮಗೆ ಹಾಂ ಹಾಂ ಸರ್ ಹಾಂ ಸರ ಹಾಂ ಸಮ್ಸಂಗ್ ಒಳಗೆ ಚೆನ್ನಾಗಿದೆ ಜಿ ಸೆವೆನ್ ಚೆನ್ನಾಗಿದೆ ಸರ ಅದೇ ಮೊಬೈಲ ಒಳ್ಳೆ ಬ್ಯಾಟ್ರಿ ಪಿಕಪ್ ಎಲ್ಲ ಚೆನ್ನಾಗಿದೆ ಸರ ಮತ್ತು ನಿಮ್ಗೆ ಇ ಎಮ್ ಐಲಿ ಅಗದಿ ಕಡ್ಮೆ ಅದು ಕಡ್ಮೆಗೆ ತಗೋಬೋದು ಸರ ನೀವು ಟಾ ಒಟ್ಟು ಟೋಟಲ್ ಫಿಫ್ಟೀನ್ ತೌಸಂಡಿದೆ ಅದು

ಇದೆ ಇದೆ ಸರ್ ಮಂತ್ಲಿ ನೀವು ತೌಸಂಡ್ ತೌಸನ್ ತೌಸಂಡ್ ರುಪೀಸ್ ಕಟ್ಬೋದು ಸರ ಇ ಎಮ್ ಐಲಿ ಒಟ್ಟದು ಅದು ಟೋಟಲ್ ಟೆನ್ ಟ್ವೆಲ್ ಮಂತ್ ಇರುತ್ತೆ ಟ್ವ ಟ್ವೆಲ್ ಮಂತ್ಸಲ್ಲಿ ನೀವು ಅದು ಏನಾಗುತ್ತೆ ಲಾಸ್ಟ್ ಪೋರ್ ಮಂತ್ಸ್ ಕಡಿಮೆ ಆಗುತ್ತೆ ಸರ್ ಅಮೌಂಟ್ ಸ್ಟಾರ್ಟಿಂಗೆಲ್ಲ ನೀವು ತೌಸನ್ ತೌಸನ್ ಕಟ್ಕೊತ ಹೋಗ್ಬೇಕಾಗತ್ತೆ ಸರ ಸ್ಟಾರ್ಟಿಂಗ್ ನೀವು ತೌಸನ್ ತುಂಬೇಕು ಸರ ತೌಸಂಡ ಹಾಂ ಓನ್ಲಿ ತೌಸಂಡ್ ಸರ ಇ ಎಮ್ ಐ ಒಳಗೆ ನೀವು ತೌಸಂಡ್ ತುಂಬೇಕು ಸರ್ರ ಅಂದರೆ ಪ ಅದ್ರ ರೇಟ್ ಇರೋದೇ ಫಿಫ್ಟೀನ್ ತೌಸಂಡ್ ಸರ್ ನೀವು ಫಿಫ್ಟೀನ್ ತೌಸಂಡ್ ನೀವು ನೀವು ಸ್ಟಾರ್ಟಿಂಗ್ ಅಡ್ವಾನ್ಸ್ ಅಂತ ನೀವು ಒಂದು ಫೋರ್ ತೌಸಂಡ್ ಕೊಡಬೇಕಾಗತ್ತೆ ಆಮೇಲೆ ನೀವು ಇ ಎಮ್ ಐಲಿ ಒನ್ ತೌಸಂಡ್ ತೌಸಂಡ ಕಟ್ಕೊತ ಹೋಗಬೇಕಾಗತ್ತೆ ಸರ ಹಾಂ ತಗೋಬೋದು ಸರ್ ನೀವು ಅದ್ರೊಳಗೆ ನಿಮ್ದು ಅದರದ್ದೆ ಆದ ನಿಮ್ಮಲ್ಲಿ ನಿಮ್ದೊಂದು ಐ ಡಿ ಬೇಕಾಗುತ್ತೆ ನಿಮ್ದು ಐ ಡಿ ಪ್ರೂಫ್ ಬೇಕಾಗುತ್ತೆ ಅದರಲ್ಲಿ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಾವು ಮಾಡ್ಬೋದು ಸರ್ ನೀವು ಅದರಲ್ಲಿ ಮಗಳದ್ದಾ ಸಾ ಅವ್ಳು ಸಣ್ಣ ವಯ್ಸ್ನೋಳು ಆಗ್ತಾಳೆ ನಿಮ್ಮ ನಿಮ್ಮ ಅಕೌಂಟೆ ಮಾಡಿಸಿ ನೀವು ತಗೋಬೋದು ಸರ್ ಏನು ತೊಂದರೆ ಇಲ್ಲ ಬನ್ರಿ ಸರ್ ನೀವು ಹಂಗೆ ಶಾಪಿಗೆ ಬನ್ರಿ ನಾವೆಲ್ಲ ಮಾಡ್ಕೊಡ್ತೀವಿ ಸರ್ ನಿಮಗೆ ಕಡಿಮೆ ಓಕೆ ಸರ್ ಓಕೆ ಸರ್ ಹಾಂ ಹಾಂ ಸರಿ ಸರ್